ಐದು ಎರಡು ಎರಡು ಸಾವಿರ್ದ ಇಪ್ಪತ್ತೆರಡು ಹತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಇಪ್ಪತ್ತೈದು ಆರು ಎರಡು ಸಾವಿರದ ಆರು ಏಳು ಆರು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ಹತ್ತು ಒಂದು ಸಾವಿರ್ದ ಒಂಬೈನೂರ ಐವತ್ತ್ನಾಲ್ಕು